ಹಲೋ ನಮಗೆ ಸ್ವಲ್ಪ್ ಆರೋಗ್ಯದಲ್ಲಿ ತೊಂದರೆ ಇದೆ ಮೇಡಮ್ ತಮ್ಮ ಹಾಂ ತಮ್ಮ ಆಸ್ಪತ್ರೆಯಲ್ಲಿ ನಮಗೆ ತೊಂದರೆ ಆರೋಗ್ಯದ ನಿವಾರಣೆ ಆಗ್ಬೋದು ಅಂತ್ಹೇಳಿ ಗೊತ್ತಾಯ್ತು ಅದಕ್ಕೆ ನಮಗೆ ಭಾಳ ದಿವ್ಸ್ದಿಂದ ಶುಗರ್ ಕಾಯಿಲೆ ಇದೆ ಅದರಿಂದ ಈ ತೊಂದರೆಗಳು ಆಗ್ತಾ ಇವೆ ಅದೇ ಅದಕ್ಕೆ ನೀವು ಹಾಂ ಇಲ್ಲ ರೀ ಮೆಡಿಸಿನ್ ಈಗ ಶುಗರ್ ಟೆಸ್ಟ್ ಮಾಡಿದ್ದೀವಿ ಒಬ್ರು ಯಾರೋ ನಮ್ಮ ಆತ್ಮೀಯರು ಹೇಳಿದ್ರು ಶುಗರ್ ಟೆಸ್ಟ್ ಮಾಡಿ ನಿಮಗೆ ಶುಗರ್ ಬಂದಿರ್ಬೌದು ನನಗೆ ಸುಸ್ತು ಆಗ್ತಾ ಇದೆ ಆಮೇಲೆ ಕಾಲು ನೋವ್ತಾ ಇದೆ ಕಣ್ಣು ಮಂಜು ಕಾಣ್ತಾ ಇದೆ ಆಮೇಲೆ ಆ ಶಕ್ತಿ ಇಲ್ಲ ಆಯಾಸ ಆಗ್ತಾ ಇದೆ ಕೆಲಸ ಮಾಡ್ಬೇಕು ಅಂದರೆ ಇವೆಲ್ಲ ತೊಂದರೆ ಆಗ್ತಾ ಇದೆ ಮೇಡಮ್ ಮೊದ್ಲು ಎಲ್ಲೂ ತೋರಿಸಿಲ್ಲ ಪ್ರಥಮ ಬಾರಿಗೆ ನಾನು ಇದು ಮಾಡಿದ್ದು ಅದಕ್ಕೆ ನಮ್ಮ

ಬ್ಲೆಡ್ ಟೆಸ್ಟ್ ಮಾಡಿ ಟೆಸ್ಟ್ ಮೇಡಮ್ ಈಗ ಟೆಸ್ಟ್ ಮಾಡ್ಸ್ದ ಮೇಲೆ ಗೊತ್ತಾಯ್ತು ನನಗೆ ಶುಗರ್ ಬಂದಿದೆ ಅಂತ ಬ್ಲಡ್ ಇದ್ದರೂ ಶುಗರ್ ಟೆಸ್ಟ್ ಮಾಡಿದೋರ್ ಹೇಳಿದರು ನೀವು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೌದಾ ರೀ

ನಾಳೆ ಬಾ ಅಂದಿರಿ ಮೇಡಮ್ ಅವರೇ ಯಾವ ಸಮಯ ನೀವು ರೀ ಅದು ನಾವು ಬರಬೇಕು ಟೈಮ್ ಹೇಳಿದ್ರೆ ನಾವು ಆ ಟೈಮಿಗೆ ಬರ್ತೀವಿ ಒಳ್ಳೇದು ನಾಳೆ ಬರ್ತಿನಿ ರೀ ಸವೆನ್ನಿಗೆ

ಮತ್ತೆ ಅದು ಕನ್ಸಲ್ಟಿಂಗ್ ಫೀಸ್ ಇದೆಯ ನಿಮ್ಮದು ಎಷ್ಟು ಬರೀ ಕನ್ಸಲ್ಟಿಂಗ್ ಫೀಸೇ ಒನ್ ತೌಸಂಡಾ ರೀ ಮತ್ತೆ ಈ ಬ್ಲೆಡ್ ಟೆಸ್ಟ್ ಅದೆಲ್ಲ ಮತ್ತೆ ಎಕ್ಸ್ಟ್ರಾ ಅಂದ್ರಾ ಹೌದಾ ರೀ ಭಾಳ ಇದಾಯ್ತಲ್ಲ ರೀ ಮತ್ತೆ ನೋಡೋಣ ನಾಳೆ ಬರ್ತೀವಿ ತೊಗೊಳಿ ಬಂದಾಗ ವಿಚಾರ ಮಾಡೋಣ ಅಲ್ಲೇ ಆಗಲಿ ನಿಮ್ಮ ಸಾಕು